ಹಲೋ ಮದು ಹಾಂ ಆಯಿತು ಏನು ಮದು ಹೆಂಗಿದೀಯಾ ನಾನು ಹಾಸ್ಟ್ಲಲ್ಲಿ ಇದ್ದೀನಿ ಊಟ ಊಟ ಹಾಂ ನೆನ್ನೆ ಮ್ಯಾಚ್ ತಾ ಹಾಂ ಪುಟ್ಬಾಲು ಸಖತ್ತಾಗಿತ್ತು ಅಲ್ಲವೇ ಹಾಂ ಈ ರೋನಾಲ್ಡೋ ಮೆಸ್ಸೀ ಎಲ್ಲ ಒಳ್ಳೇ ಪ್ಲೇಯರು ಮೆಸ್ಸಿ ಈ ಟೀಮು ಗೆಲ್ತಾರೋ ಈ ಸಲ ಫಿಫಾ ವಲ್ಡ್ ಕಪ್ ಗೆದ್ದಿದ್ದು ಮೆಸ್ಸಿ ಟೀಮೆ ಸಖತ್ತಾಗಿತ್ತು ಬಿಡು ಮದು

ಹಾಂ ಅಂದಿದ್ದು ದೊಡ್ದಾಗಿ ನಡೀತಾವೆ ಬೆಟ್ಟಿಂಗ್ ಗಿಟ್ಟಿಂಗ್ ಎಲ್ಲ ನಾವು ನಾವು ಕಟ್ಟಿದ್ದು ಸ್ವಲ್ಪ ಅಮೌಂಟ್ ಕಣ್ರೀ ಬಂತು ನಮಗೇನಿಲ್ಲ ಹಾಂ ಆಸೆಲಿಲ್ಲ ನಾನೊಂದು ಐವತ್ತು ಸಾವಿರ ಕಟ್ಟಿದ್ದೆ ಒಂದು ಲಕ್ಷ ಬಂತು

ಹ್ಞೂ ನೆಕ್ಸ್ಟ್ ಸಲ ಫುಟ್ಬಾಲ್ ಗೆದ್ದರೆ ನಿಮಗೆ ಕೊಡಸ್ತೀನಿ ನಾಳೆ ಮ್ಯಾಚ್ ಐತೆ ಒಳ್ಳೆ ಮ್ಯಾಚು ಕಣ್ರೀ ಫುಟ್ಬಾಲು ಹಾಂ ಕೊಡಿಸ್ತೀನಿ ಹಾಂ ಪುಟ್ಬಾಲ್ ಫುಟ್ಬಾಲಿಗೆ ಮಾತಾಡಯ್ಯಾ ಹಾಂ ಹಾಂ ಹಾಂ ಐ ಲವ್ ಪುಟ್ಬಾಲ್ ಹಾಂ ತಿರ್ಗೇನು ಮದು ಹಾಂ ಟೇಬಲ್ ಹತ್ರಕ್ ಬಾ ಬೇಗ ಇನ್ನೊಂದು ಎರಡು ಐದು ನಿಮ್ಷ ಬುಟ್ಕಂಡ್ ಬಾ ಹದಿನೈದು ಸೆಕೆಂಡ್ ಬಿಟ್ಕೊಂಡು ಇನ್ನು ಇಪ್ಪತ್ ಸೆಕೆಂಡ್ ಐತೆ ಮದು ಪುಟ್ಬಾಲ್ ನೋಡ್ಬುಡ್ತಿನಿ ಮ್ಯಾಚಾ ನೋಡ್ತಾ ಇದ್ದೀನಿ ಆಮೇಲೆ ಮಾಡ್ತೀನಿ ನಾನು ನಿನಗೆ ಅರುಣಾ ಹತ್ರಕ್ಕೆ ಹೋಗ್ಬಿಟ್ಟು ಫೋನ್ ಮಾಡಿಸ್ಕೊ ಬೇಗ